ಪ್ರವಾಸಿಗರ್ಗೆ ತಿಳಿಯದ ನಮ್ಮ ಪ್ರದೇಶದ ಆಸಕ್ತಿಕರ ಸಂಗತಿ ಏನಂದ್ರೆ ನಮ್ದು ಇಲ್ಲಿ ಉತ್ರ ಕನ್ನಡ ಜಿಲ್ಲೆ ವಾ ಕುಮುಟಾ ತಾಲೂಕಿನ ಮಾಸೂರು ಗ್ರಾಮದಲ್ಲಿ ಬಬ್ರು ದೇವ್ರು ಅಂತ ಇದೆ ಆ ಬಬ್ರು ದೇವರು ಏನಂದರೆ ಅದು ವ ದೀಪ ಅಂದ್ರೆ ಪುಲ್ಲು ಎಲ್ಲ ಬೇಕು ನೀರು ಮಧ್ಯದಲ್ಲಿ ದೇವಸ್ಥಾನ ಉಂಟು ಅದ್ರದು ಒಂದು ಕತೆ ಉಂಟು ಕತೆ ಏನಂದರೆ ಹಿಂದಿನ ಕಾಲದಲ್ಲಿ ಕುದುರೆ ಮತ್ತು ಇದು ರಾಜರು ಬರ್ಬೇಕಾದ್ರೆ ಅಲ್ಲೊಬ್ಬ ಅನ್ ಆಚಿಂದ ಈಚಿಗೆ ಹೋಗಕ್ಕೆ ಒಂದು ಇದು ಇತ್ತು ಆಳು ರಾಜರಲೊಬ್ಬ ಆಡ್ತಿದ್ದಂತೆ ಅನ್ ಪ್ರತಿ ಕತೆ ಉಂಟು ಅಲ್ಲಿ ರಾಜರು ಆಚಿಂದ ಆಚಿಗೆ ಹೋಗ್ಬೆಕಾದ್ರೆ ಈಚಿಂದ ಆಚಿಗೆ ಕರ್ಕೊ ಬೇಕಾರೆ ಕುರುಡು ಇತ್ತು ಈ ಕುರುಡ ಇದು ಆಗಿದ್ದಕ್ಕೆ ಈಚಿಂದ ಆಚಿಗೆ ಹೋಪ್ಕೆ ಅವನು ಕುರುಡುನಾಗಿದ್ದ ಆದರೂ ಅವನ್ನ ಸ್ಮರಣಶಕ್ತಿ ಇದರಿಂದ ಈಚಿಂದ ಆಚಿಗೆ ಕರ್ಕೊ ಹೋಗ್ತಿದ್ ಅಂತ ಹೇಳ್ತಿದ್ದರು ಹಾಗೆ ಅಲ್ಲಿ ಪ ಇದು ಪಲ್ಲ ಕಳಸ ಇಡ್ ಕಳಸ ಇರ್ತದೆ ಆಗ ನೀರಿಂದು ತಾಗ್ಸಿದ್ದು ರೋಡ್ ಆಚಿಗೆ ದಾಟ್ತಿದ್ರು ಅಂತ ಒಂದು ಕತೆ ಅದು ಹಾಗೆ ಮತ್ತು ಇಲ್ಲಿ ಅಲ್ಲಿ ಕಳಸ ಇರ್ತದೆ ಬಬ್ಬು ದೇವ್ರು ಪ್ರತಿ ವರ್ಷ ಅಲ್ಲಿ ದೊಡ್ಡ ಜಾತ್ರೆ ಥರವೇ ನಡಿತದೆ ಈಲ್ ಇದು ಇಮಾ ಇದರ ಟೈಮಲ್ಲಿ ಸಂಕ್ರಾಂತಿ ಇದರ ಟೈಮಲ್ಲಿ ನಡಿತದಂತ ಹೇಳ್ಬೌದು ಮತ್ತೊಂದು ಏನಂದರೆ ನಮ್ದು ಈ ಸೈಡು ಮತ್ತೊಂದು ಈ ಇಲ್ಲಿ ಇಲ್ಲೆ ಸ ನಂಬಿಕೆಗಳು ಮತ್ತೊಂದು ಏನು ನಂಬಿಕೆ ಅಂದರೆ ನಮ್ದು ಇಲ್ಲಿ ಪ್ರಸಿದ್ಧವಾಗಿದ್ದು ಗೋಕರ್ಣ ಮಹಾಬ್ಲೇಶ್ವರ ದೇವಸ್ಥಾನ ಇಲ್ಲಿ ಮಹಾಬ್ಲೇಶ್ವರ ದೇವಸ್ಥಾನ ಅಂದ್ರೆ ಶಿವನ ಮಾವಾ ಶಿವನ ಲಿಂಗ ಉಂಟು ಈ ಶಿವಲಿಂಗ ಪ್ರತ್ಯೇಕವಾದ ಒಂದು ಪ್ರತ್ಯೇಕ ಒಂದು ಇದು ಉಂಟು ನಿಯಮ ಉಂಟು ಅಂದ್ರೆ ಬೆಳಗ್ಗೆ ಇದೆ ಅದು ಮತ್ತು ಏನು ನಿಯಮ ಉಂಟು ಹಾಗೆ ಈ ನಿಯಮದಿಂದಾಗಿ ನ ಇಲ್ಲೇನಂದರೆ ನಾ ಹೆಚ್ಚು ನಮ್ಮ ಇಲ್ಲಿ ಹಳೆಯ ಕಾಲದಲ್ಲಿ ಅಲ್ಲಿ ಚೂರು ಈಗ ಒಂದು ಏಳು ಕಡೆ ಸತಿಯ ಭಾಗಗಳು ಬಿದ್ದಿದ್ದು ಅಲ್ಲಿ ಮುರುಡೇಶ್ವರ ಹೀಗೆ ನ ಮಹಾಬಲೇಶ್ವರ ಹೀಗೆ ಹಲವು ಇದರಿಂದ ಮೂರನೇ ಇದರಿಂದ ಹಾಗೆ ಇಲ್ಲಿ ದೇವ್ಸ್ಥಾನದ ಅದೇ ದೇವಸ್ಥಾನ ಉಂಟು ಹಾಗೆ ಇದ್ರ ಪ್ರತೀತಿ ಪ್ರಕಾರ ಯಾ ಇಲ್ಲಿ ಏ ಆ ಈಶ್ವರ ಲಿಂಗ ಈಶ್ವರ ಲಿಂಗನ ಮುಟ್ಟುದಂದರೆ ಇದ್ರ ಟೈಮಲ್ಲಿ ಈಶ್ವರ ಲಿಂಗ ಇದು ಆ ಈಶ್ವರ ಲಿಂಗ ಇದ್ರ ಟೈಮಲ್ಲಿ ಯಾವುದು ನಮ್ಮ ಶಿವರಾತ್ರಿ ಟೈಮಲ್ಲಿ ಶಿವಲಿಂಗ ಮುಟ್ದು ಅದು ಸಿಕ್ಕಾಪಟ್ಟೆ ಜನ ಬತ್ರು ಈ ಈ ಇಲ್ಲೇನು ಅಂದ್ರೆ ಅದು ಮುಟ್ಟಿದ್ರೆ ಈಶ್ವರನ ನಿಜವಾದ ಅವನ ತಲೆ ಇದನ್ನು ಮುಟ್ಟಿದಾಗೇ ಆಗ್ತದೆ ಹಾಗೆ ಇಲ್ಲಿ ಉತ್ತರ ಕರ್ನಾಟಕದ ಜನರು ಬರ್ತಾರೆ ಹ್ಞೂ ಹಾಗೆ ಈ ಸೈಡ್ನ ನಂಬಿಕೆ ಕಡೆ ಅಂದರೆ ಈ ಕಡೆ ಹೆಚ್ಚಿನದಾಗಿ ನಮ್ಮ ಉತ್ರ ಕನ್ನಡ ಜಿಲ್ಲೆ ಕುಮುಟಾ ಹೊನ್ನಾವರ ಆ ಸೈಡ ಪ್ರತಿಯೊಂದು ಮನೆ ಇದರಲ್ಲೂ ನಂಬಿಕೆಗಳು ತುಳಸಿ ಇದು ಇದ್ದೇ ಇರ್ತದೆ ಅಲ್ಲಿ ಆ ಕಡೆ ಹಾಗೆ ಚೋ ಚೌಡಿ ಹಾಗೆ ನಾಗ ನಾ ನಾಗದೇವರು ಇರ್ತದೆ ಅಂದರೆ ಈ ಸೈಡು ನಮ್ಮ ನಡೆಗಳು ಏನಂದರೆ ಈಗ ಉಡುಪಿ ಉಡುಪಿ ಆಸೆ ಉಡುಪಿಯ ಮಂಗ್ಳೂರು ಆ ಸೈಡ್ ಹೇಗೆ ನಾಗ ಇದ್ರ ಬಗ್ಗೆ ಇರ್ತದೆ ಹಾಗೆ ಈ ಸೈಡು ಚೌಡಿ ಇದ್ರದ ಬಗೆ ಪ್ರದೇಶದ ಹೇಗೆ ನಮ್ಮ ಮನೆ ಪ್ರತಿಯೊಂದು ಈ ಸೈಡು ಪ್ರತಿಯೊಂದು ಮನೆಯ ಸೈಡು ಇದಿರುತ್ತದೆ ಏನಂದರೆ ನಾ ಬಾವಿ ಆ ಬಾವಿಯಲ್ಲಿ ನಮ್ಮ ದೇವರು ಚೌಡಿ ಏನು ಮೀಯ್ತದೆ ಸ್ನಾನ ಮಾ ಅಂದರೆ ಇನ್ನು ಇದರನ್ ಕೆಲವೊಂದು ಸಾರಿ ನಾವು ನೋಡಿದಾಗೂ ಮಧ್ಯಾಹ್ನದ ಟೈಮಲ್ಲಿ ಬಾವಿಗಳನ್ನು ನೋಡಿದಾಗ ನ ಒಂಥರ ಗ ಒಂಥರ ಸಗಣಿ ನೀರನ್ನು ಒಂಥರ ಇದಾಗಿರ್ತದೆ ಆಮೇಲೆ ಸರಿಯಾಗ್ತದೆ ಇದು ಎಲ್ಲ ಒಂದು ಅದ್ಬುತ ಒಂದು ರೀತಿ ಅದ್ಬುತ ಅಂದು ಹೇಳುಕ್ಕೆ ಹೇಳ್ಬೌದು ಹಾಗೆ ನಮ್ದು ಈ ಸೈಡು ಮತ್ತೆಂತ ಅಂದರೆ ಈ ಹೀಗೆ ನಮ್ದು ಇಲ್ಲಿ ದೇವ್ರ ಬಗ್ಗೆ ನಂಬಿಕೆ ಜಾಸ್ತಿ ಅದರಲ್ಲೂ ನಮ್ಮದು ಈ ಸೈಡ್ ದೇವಸ್ಥಾನ ಗಳು ಹೆಚ್ಚುಂಟು ಯಾವ್ದಂದ್ರೆ ಮತ್ತೊಂದು ಹೇಳುವುದಂದ್ರೆ ಈಗ ನಮ್ಮ ಇದು ಇದರಲ್ಲಿ ನಾ ಊ ಇದರಲ್ಲೇ ತಗೊಳ್ಬೌದು ಕಾರ್ವಾರ್ದಲ್ಲಿ ಒಂದು ಒಂದು ದೇವಸ್ಥಾನ ಉಂಟು ಅದು ಪ್ರತಿವರ್ಷ ಅಲ್ಲಿ ಜಾತ್ರೆ ನಡಿತದೆ ಇವು ಆಲ್ಲಿ ಅಲ್ಲಿಯೂ ಹಾಂ ಹಾಗೆ ಅವು ಅದೊಂದು ಸ್ಥಳ ಅಂತಲೇ ಹೇಳ್ಬೌದು ಹಾಗೆ ಅದರ ಹ ಇದ್ರ ಮೇಲೆ ದೋಣಿ ಮೆಂದಂದ್ ಹೋಗ್ತಾರೆ ಅದರ ಕಾರ್ವಾರದಲ್ಲಿ ಒಂದು ದೇವಸ್ಥಾನ ಉಂಟು ಹಾಗೆ ಮತ್ತೇನು ಅಂದರೆ ನಿರ್ದಿಷ್ಟವಾಗಿ ಇರುದಂದರೆ ಇದು ನಮ್ಮ ಬಾಡ ಕಾಂಚಿಕಾಂಬ ದೇವಸ್ಥಾನ ನಮ್ಮ ಅದು ಹೆಚ್ಚು ಪ್ರಸಿದ್ಧಿ ಪಡೆದಂತಲೇ ಹೇಳ್ಬೌದು ಹಾಗೆ ಇಲ್ಲಿ ಹಿಂದಿನ ಕಾಲದಲ್ಲಿ ತೊಂದರೆ ಆಗ್ತಿತ್ತು ಹಿಂದಿನ ಕಾಲದಲ್ಲಿ ರೋಗ ರುಜಿನಗಳು ಹೆಚ್ಚಾಗಿ ಆವಾಗ ಅಮ್ಮ ಬಂದು ಒಂದು ಕಥೆನ ಹೇಳ್ತಾರೆ ಅದು ಸರಿಯಾಗಿ ಗೊತ್ತಿಲ್ಲ ಹೀಗೆ ಹೀಗೆ ಹಲವಾರು ಇನ್ನೂ ವಿಷಯಗಳು ಬಗ್ಗೆ ನೇ ಹೇಳ್ಬೌದು ಮತ್ತು ನ ಪ್ರ ನಮ್ಮ ಸೈಡ್ ಅನೇಕ ದೇವಸ್ಥಾನಗಳು ಹಾಗೆ ಹ್ಞೂ ದೇವಸ್ಥಾನಗಳು ಜೈನ ಬಸದಿಗಳು ಹಾಗೆಯೂ ಬಸ್ತಿಪೇಟೆ ಹತ್ರವೂ ಒಂದು ಜೈನ ಬಸದಿ ಉಂಟು ಹೌದು ಅದನ್ನು ನೋಡಬಹುದು ಹೀಗೆ ಹೇಳ್ಬೌದು ಅಂತ ಪ್ರವಾಸಿಗರಿಗೆ ಹೇಳ್ಬೌದು